ಹನ್ನೆರಡು ಏಳು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು